ಸಾಗರ್ ಶಾಪಾ ಹಾಂ ನಾನು ನೆನ್ನೆ ಗ್ರೋಸರಿಸ್ ಪರ್ಚೆಸ್ ಮಾಡ್ಕೊಂಡು ಹೋಗಿದ್ದೆ ನಿಮ್ಮ ಶಾಪಿಂದ ಅಂದರೆ ನನಗೆ ಬೇಡವಾಗಿರೋದ್ ವಸ್ತುಗಳು ಇದೆ ಅದು ನಾನು ಎಕ್ಸ್ಚೇಂಜ್ ಮಾಡಬೇಕಲ್ಲ ಈಗ ನಿಮ್ಮ ಶಾಪಿಂದ ಅಂದರೆ ಮ್ಯಾಮ್ ಅದು ಮಿಸ್ ಆಗಿ ನನ್ನ ಬ ಇದ್ರಲ್ಲಿ ಬಂದುಬಿಟ್ಟಿದೆ ಅದು ಬಾಸ್ಕೆಟಲ್ಲಿ ಸೊ ನನಗ್ ಬೇಡ ಈಗ ನಾನು ಎಕ್ಸ್ಚೇಂಜ್ ಮಾಡಬೇಕಲ್ಲ ಏನೂ ಯೂಸ್ ಮಾಡಿಲ್ಲ ಅದರಲ್ಲಿ ಸ್ವಲ್ಪ ಕೇಳಿ ಹೇಳ್ತಿರಾ ಹೌದ ಮ್ಯಾಮ್ ನಾನು ಅದರದ್ದು ಪ್ರೈಸ್ ಲೇಬಲ್ ಎಲ್ಲ ಏನೂ ಇದು ಮಾಡಿಲ್ಲ ಮತ್ತು ಬಿಲ್ಲಿಂಗ್ ಎಲ್ಲ ಬಿಲ್ಲಲ್ಲೆ ಚೆನ್ನಾಗಿ ಕರೆಕ್ಟಾಗಿ ಇಟ್ಟು ಇಟ್ಟಿದ್ದೀನಿ ಏನೂ ಮಿಸ್ ಮಾಡಿಲ್ಲ ಅದರದ್ದು ಪ್ರಾಡಕ್ಟ್ ಅಂತೂ ಸ್ವಲ್ಪವೂ ಡ್ಯಾಮೇಜ್ ಮಾಡಿಲ್ಲ ಹೇಗೆ ತೊಗೊಂಡ್ ಹೋಗಿದ್ದೀನಿ ಹಾಗೇ ಇದೆ ಹಾಂ ಮ್ಯಾಮ್ ಬರೋಕಾಗುತ್ತೆ ಹಾಂ ಹಾಂ ಹಾಂ ಮ್ಯಾಮ್ ಸ್ವಲ್ಪ ನೀವು ನಿಮ್ಮ ಓನರ್ ಹತ್ರಾ ಮಾತಾಡಿ ನನಗೆ ಕಾಲ್ ಮಾಡಿ ಹೇಳ್ತೀರಾ ಎಕ್ಸ್ಚೇಂಜ್ ಮಾಡೋಕಾಗುತ್ತ ಅಂತ ಓಕೆ ಓಕೆ ಮ್ಯಾಮ್ ತ್ಯಾಂಕ್ ಯು